ಹೌದು ನಾನು ಇತ್ತೀಚಿನ ದಿನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡಿದ್ದೆ ನಾನು ಮತ್ತು ನನ್ನ ಕುಟುಂಬದವರು ಅಪ್ಪ ಅಮ್ಮ ತಮ್ಮ ತಂಗಿ ಚಿಕ್ಕಮ್ಮ ಚಿಕ್ಕಪ್ಪ ಇತ್ತೀಚಿಗೆ ನಡೆದ ನಾಡಹಬ್ಬವನ್ನು ನಾವೆಲ್ಲರೂ ಮೈಸೂರಿಗೆ ಪ್ರವಾಸಕ್ಕೆ ಹೋಗಿದ್ದೆವು ಅಲ್ಲಿ ಹೋದಾಗ ನಾನು ಸಿಹಿತಿಂಡಿ ಮತ್ತು ಚಿತ್ರಾನ್ನ ಮತ್ತು ಪಲಾವು ಚಪಾತಿ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಅದನ್ನು ತಿಂದು ರುಚಿಯಾಗಿದೆ ಎಂದು ನನ್ನನ್ನು ಹೊಗಳಿದರು